ದೊಡ್ಡ ಸಾಧನೆ ಅಂದರೆ ಯಾವುದೇ ಸಾಧನೆ ದೊಡ್ಡ ಮ ದೊಡ್ಡದಾಗಿರೋದಿಲ್ಲ ಅದು ಒಂದು ಸಾಧನೆ ಅಷ್ಟೆ ಅದು ನನ್ನ ಜೀವನದಲ್ಲಿ ಒಂದು ಸಾಧನೆ ಅಂತ ಹೇಳಿದರೆ ನಾನು ಒಂದು ಎಲೆಕ್ಟ್ರಾನಿಕ್ ಸ್ಟುಡೆಂಟ್ ನಾನು ನಾನು ಡಿಪ್ಲೊಮೊ ಎಲೆಕ್ಟ್ರಾನಿಕ್ ಮಾಡಿದಮೇಲೆ ನನಗೆ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋದು ಬಹಳ ಆಸೆಯಿತ್ತು ಬಿಸ್ನೆಸ್ ಅಂಥೇಳಿದರೆ ನನಗೆ ಒಂದು ಎಲೆಕ್ಟ್ರಾನಿಕ್ ಫೀಲ್ಡಲ್ಲಿ ಏನಾದ್ರೂ ಒಂದು ಒಂದು ಎಲೆಕ್ಟ್ರಾನಿಕ್ ಸಾಧ ಉಪಕರಣಗಳನ್ನು ತಯಾರು ಮಾಡುವುದು ಆವಾಗ ನನಗೆ ಒಂದು ಒಂದು ನನ್ನ ಸಣ್ಣ ಕಂಪನಿ ಅಂದರೆ ಒಂದು ಸ ನಾನು ಹತ್ತು ಜನರಿಗೆ ಕೆಲಸ ಕೊಟ್ಟು ಅವರಿಗೆ ಒಂದು ಏನಾದ್ರೂ ನಮ್ಮ ಪ್ರಾಡಕ್ಟ್ಗಳನ್ನು ಮಾರ್ಕೆಟಿಗೆ ತರೋದು ಕೊಡೋದು ಅನ್ನೋದು ಒಂದು ಒಂದು ಆಸೆಯಿತ್ತು ಕನಸ್ಸು ಕೂಡ ನನಗೆ ಅದು ಆಮೇಲೆ ನಾನು ಡಿಪ್ಲೊಮಾ ಮುಗಿದಿದ್ದ ನಂತರ ನಾನು ಒಂದು ಸಣ್ಣ ಸರ್ವೀಸಿಂಗ್ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡು ಅಂಗಡಿ ಒಂದು ಓಪನ್ ಮಾಡಿದೆ ಸರ್ವೀಸಿಂಗ್ ಮಾಡಿ ಹಗುರ ಅದು ಬೆಳಿತಾ ಬಂತು ಹಾಗೆ ಸ್ವಲ್ಪ ನಾನು ದೊಡ್ಡ ಪ್ರಮಾಣದಲ್ಲಿ ಒಂದು ಇಬ್ಬರಿಗೆ ಎಕ್ಸ್ಟ್ರಾ ಜನರಿಗೆ ತಗೊಂಡು ನಾನು ಸರ್ವೀಸಿಂಗಿಗೆ ನಾನು ಬೇರೆ ಆರ್ಡರ್ಗಳನ್ನು ಹಿಡಿಯುವುದು ಹೊಸ ರೀತಿ ಐಟಮ್ಗಳನ್ನು ತಯಾರು ಮಾಡೋದು ಹೊರಗೆ ಮಾರ್ಕೆಟಿಂಗ್ ಮಾಡ್ತಾಯಿದ್ದೆ ತ ಅಂಗಡಿಯಲ್ಲಿ ಇಬ್ಬರಿಗೆ ಸರ್ವೀಸಿಂಗಿಗೆ ಅವರಿಗೆ ಕೆಲಸ ಕೊಟ್ಟು ನೀವು ನೋಡಿಕೊಳ್ಳಿ ಅಂತ ಹೇಳಿದೆ ಆಮೇಲೆ ಹಗುರ ಆರ್ಡ್ರಗಳು ಹೊಸದಾಗಿ ಬಂತು ಮತ್ತೆ ಅದಕ್ಕೆ ಮಾಡೋದಕ್ಕೆ ಮತ್ತು ಎಕ್ಸ್ಟ್ರಾ ಜನರು ಬೇಕಾದರು ಮತ್ತು ಆಮೇಲೆ ಇನ್ನೂ ಇಬ್ಬರು ಜನರಿಗೆ ಮತ್ತೆ ಕೆಲಸಕ್ಕೆ ತಗೊಂಡು ನನ್ನ ಅಂಗಡಿಗಿನ್ನು ಸಣ್ಣದಾಯ್ತು ಆಮೇಲೆ ಹಗುರ ದೊಡ್ಡ ದೊಡ್ಡ ಅಂಗಡಿಯನ್ನು ಮಾಡಬೇಕಾಯಿತು ಹಾಗೇ ಒಂದು ನಾಲ್ಕು ಜನರ ಸರ್ವೀಸಿಗೆ ನಾನು ತಗೊಂಡು ಆಮೇಲೆ ಒಂದು ದೊಡ್ಡ ಅಂಗಡಿ ಮಾಡಿ ಮುಂದೆ ಹಾಗೆ ಬೆಳೀತಾ ಬೆಳೀತಾ ಆರ್ಡ್ರಗಳು ಜಾಸ್ತಿಯಾಗ್ತಾ ಬಂತು ಇನ್ನಿಬ್ಬರು ಸರ್ವೀಸಿಗೆ ಬೇಕಾದರು ಹೀಗೆ ನನಗೆ ಇನ್ನಿಬ್ಬರಿಗೆ ಸರ್ವೀಸ್ ತಗೊಂಡು ಹಾಗೆ ಇಬ್ಬರು ಇಬ್ಬರು ಅಂತ ಹೇಳಿ ಒಟ್ಟು ಹತ್ತು ಜನರು ಒಂದು ಗ್ರೂಪ್ ನಮ್ಮದು ಹತ್ತು ಜನರಿಗೆ ಸರ್ವೀಸಿಗೆ ಕೊಟ್ಟು ಅವರಿಗೆ ಒಂದು ಕೆಲಸ ಕೊಟ್ಟಿರೋದು ನನಗೆ ಒಂದು ಖುಷಿಕೊಡತ್ತೆ ಒಂದು ಹತ್ತು ಜನರಿಗೆ ನಾನೊಂದು ಕೆಲಸ ಕೊಟ್ಟಿದ್ದೇನೆ ಅಂದು ಒಂದು ಅದು ದೊಡ್ಡ ಸಾಧನೆ ಅಂತಲ್ಲ ಒಂದು ನಮ್ಮ ಊರಿಗೆ ಅಥವಾ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಒಂದು ನಾನು ಒಂದು ಒಬ್ಬರಿಗೆ ಕೆಲಸ ಕೊಟ್ಟಿದ್ದೇನೆ ಅಂದರೆ ಎಂಪ್ಲಾಯ್ಮೆಂಟ್ ಸ್ ಸಾಲ್ವ್ ಮಾಡಿದ್ದೇನೆ ಎನ್ನುವಂಥ ಒಂದು ನನ್ನ ಜೀವನದಲ್ಲಿ ನಾನು ಮಾಡಿರೋದು ಒಂದು ಸಾಧನೆ ಅಂತ ಹೇಳ್ಕೊಳ್ಬಹುದು ಹೀಗೆ ಎಲ್ಲರೂ ಅದೇ ರೀತಿಯಲ್ಲಿ ತಮ್ಮ ತಮ್ಮ ವೃತ್ತಿಯಲ್ಲಿ ತಮ್ಮದೇ ಅನ್ನೋಂಥ ಒಂದು ಕೆಲಸಗಳು ಮಾಡಿ ಒಂದು ನಾಲ್ಕು ಜನರಿಗೆ ಕೆಲಸ ಕೊಟ್ಟರೆ ಅದು ಒಂದು ದೇಶಕ್ಕೆ ಏನೋ ಒಂದು ಕೊಡುಗೆ ಕೊಟ್ಟ ಹಾಗೆ ಆಗಿರುತ್ತೆ ಎಲ್ಲರೂ ಕೆಲಸ ಹುಡುಕಿಕೊಳ್ಳು ಹೋಗುತ್ತಾ ಕೂತರೆ ಕೆಲಸಗಳು ಇರೋದಿಲ್ಲ ನೀವೇ ಒಂದು ಕೆಲಸಗಳನ್ನು ಸೃಷ್ಟಿ ಮಾಡಬೇಕು ಅದರಿಂದ ಬೇರೆಯವರಿಗೆ ಉಪಯೋಗ ಆಗುತ್ತೆ ಆ ರೀತಿ ಎಲ್ಲರೂ ಈ ರೀತಿ ಯೋಚನೆ ಮಾಡಿದರೆ ನಮ್ಮ ದೇಶದ ಆರ್ಥಿಕತೆ ಆಮೇಲೆ ಎಂಪ್ಲಾಯ್ಮೆಂಟ್ ಇಂಥವ ಸಿಚ್ವೇಶನನ್ನು ಸಾಲ್ವ್ ಮಾಡುವುದಕ್ಕೆ ಒಂದು ಪರಿಹಾರವೂ ಕಂಡುಬರುತ್ತೆ ಅದಕ್ಕೆ ಎಲ್ಲ ರೀತಿಯೂ ಎಲ್ಲರೂ ಇದೆ ರೀತಿ ತಮ್ಮ ತಮ್ಮ ವೃತ್ತಿಯಲ್ಲಿ ಈ ಥರದ್ದು ಒಂದು ಸಾಧನೆ ಮಾಡಿ ಅದು ಒಂದು ಮುಂದೆ ದೊಡ್ಡ ಸಾಧನೆಯಾಗಿ ಇನ್ನೂ ನಾಲ್ಕು ಜನರು ಹೇಳುವ ಥರ ಆಗಬಹುದು ಅದರಿಂದ ಒಂದು ಏನಾದ್ರೂ ಮಾಡಬೇಕೆನ್ನೋ ಒಂದು ಗುರಿ ಇಟ್ಟು ನಾನು ಏನಾದ್ರೂ ಮಾಡಬಲ್ಲೆ ನನ್ನ ಕೈಯ್ಯಲ್ಲಿ ಸಾಧನೆ ಆಗತ್ತೆ ಅನ್ನೋದು ಒಂದು ಪ ಪಡೆದರೆ ಮುಂದೆ ಈ ರೀತಿ ಎಲ್ಲರೂ ಯೋಚನೆ ಮಾಡಿದರೆ ಒಂದು ಏನೋ ಒಂದು ದೊಡ್ಡ ಪ್ರಮಾಣದಲ್ಲಿ ಏನಾದ್ರು ಆಗ್ಬೋದು ಇದು ನನ್ನ ಮಾ ಮಾಡಿರೋಂಥ ಜೀವನದ ಒಂದು ಮೊದಲನೇ ಹಂತ ಅಂತ ನೀವು ಹೇಳೋ ಪ್ರಕಾರ ಏನೋ ದೊಡ್ಡ ಸಾಧನೆ ಅನ್ನೋದು ಈ ರೀತಿಯೂ ಹೇಳ್ಕೊಳ್ಬೋದು